ಹಲೋ ಹಾಂ ಹೇಳಿ ರೀ ಹಾಂ ನಮಸ್ತೆ ರೀ ಎಲ್ಲ ಸ್ವಲ್ಪ ಸರಿಯಾಗೇ ಬರ್ದಾನೆ ಖರೀ ಎಲ್ಲ ಮಕ್ಳು ಸೊಲ್ಪ ಹೆಚ್ಚೆಚ್ಚಿಗೆ ತಗೊಂಡಾರೆ ರೀ ನಿಮ್ಮ ಮಗನೇ ಸೊಲ್ಪ ಕಡಿಮೆ ತಗೊಂಡಾನೆ ಹಿಂಗೆ ಓದಲ್ಲ ಆಗಿಯಾನ ಏನಿಲ್ಲ ಬರಿ ಆಟ ಆಡ್ತಾನಾ ಹಾಂ ಓದು ಅಂದರೂನು ಕೇಳಂಗಿಲ್ಲ ಬರಿ ಆಟ ಆಡಲಿಕ್ಕೆ ಹೋಗ್ತಾನ ಅಂದರೆ ಎಲ್ಲರು ಹಿಡ್ಕೋತಾ ಅದು ಇದು ಇಡ್ತಾನಾ ಸ್ವಲ್ಪ ಹೇಳ್ಬೇಕು ನೀವು ಚೆನ್ನಾಗಿ ಓದಿಕೋ ಅಂತ ನೀವೆಲ್ಲ ಅಂಜಿಸ್ಬೇಕು ರೀ ಹಾಂ ರೀ ಹಾಂ ಇಲ್ಲು ಹಾಗೆ ಮಾಡ್ತಾನೆ ನೋಡಿರಿ ಹಿಂಗೆ ಆಗಿರೆ ಅವಾ ಏನು ಆಗ್ತಾನ ರೀ ಮುಂದೆ ಏನು ಆಗಲ್ಲ ನಮ್ಗೆ ಅಂತಾನ ನೀವೆಲ್ಲ ಚಂದ ಹೊಡಿಬೇಕು ರೀ ಎಲ್ಲ ಚಂದ ಹೇಳ್ಕೊಡ್ಬೇಕು ಅವ್ರಿಗೆ ನೀವು ಹೇಳಿಲ್ಲ ಅಂದ್ರ ಅವರೆಲ್ಲ ಹಾಗೆ ಮಾಡ್ತಾರೆ ನೀವೆಲ್ಲ ಅಂಜಸ್ಬೇಕು ರೀ ಅವ್ರಿಗೆ ಅಲ್ಲಿ ಹೆಂಗೆ ಮಾಡ್ತಾನೆ ಇಲ್ಲು ಸ್ಕೂಲಿನಾಗು ಹಾಗೇ ಮಾಡ್ತಾನೆ ರೀ ಅವನಿಕಿಂತ ಇನ್ನು ಹಿಂದೆ ಹುಡುಗ್ರು ಅವೆಲ್ಲ ಹಿಂದೆ ಇದ್ದವೆಲ್ಲ ಮುಂದೆ ಬಂದರು ಇವ ಮುಂದೆ ಇದ್ದೋವ ಎಲ್ಲ ಹಿಂದೆ ಹೋಗ್ಯಾನೆ ಇವಾಗ ಏನು ಓದಲ್ಲ ಆಗ್ಯಾನೆ ಏನಿಲ್ಲ ಬರಿ ಆಟ ಆಟ ಆಡ್ತಾನೆ ರೀ ಹಾಂ ರೀ ಹಾಗೆ ನಾವು ಬಿ ಅಂಜಿಸ್ತೀವಿ ಬಿಡಿರಿ ಬಟ್ ಆದರೂ ನೀವು ಬಿ ಅಂಜಸ್ಬೇಕು ಅವರಿಗೆ ನಿಮ್ಮದೇ ಭಾಳ ಅಂಜಿಕೆ ಇರ್ಬೇಕು ರೀ ನಮಕಿಂತ ಅದಕ್ಕೆ ರೀ ನಾವು ಇಷ್ಟು ದಿನ ಅಂಜಿಸಿಕೊಂಡ್ವಿ ಅಂಜಲ್ಲ ಹೋಗ್ಯಾನೆ ಅದ್ರು ಸಲುವಾಗಿ ಇವಾಗ ನಿಮ್ಗೆ ಇದು ಮಾಡ್ದಂಗೆ ಆಗ್ಯದ ಹಾಂ ರೀ ನಾವು ಹೊಡಿಲತೀವಿ ರೀ ಖರೇ ಮತ್ತೆ ಅವಾ ಕೇಳಲ್ಲ ಹೋಗ್ಯಾನೆ ಇವಾಗ ಏನು ಮಾಡ್ಬೇಕು ರೀ ಅದಕ್ಕೆ ಲಾಸ್ಟ್ ನಿಮಗೇ ಹೇಳಾದಿತ್ತು ರೀ ಹೇಳ್ತೀವಿ ವಿಷಯನ ಇವಾಗ ನಾವು ಹೊಡದೇವಿ ಮಾಡದೇವಿ ಏನರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮತ್ತೆ ನಾಳೆ ನೀವು ನಮ್ಗೆ ಕೇಳ್ರೆ ನಾವೇನು ಹೇಳ್ಬೇಕು ರೀ

ಇಲ್ಲರಿ ಇಲ್ಲ ಫೇಲ್ ಆಗಿಯಾನ ರಿ ಅವ ಎಲ್ಲ ಭಾಳ ಕಡಿಮೆ ತಗೊಂಡಾನೆ ರೀ ಹಾಂ ರೀ ಹಾಗೆ ಹೇಳ್ತಾನೆ ರೀ ಎಲ್ಲ ಸುಳ್ಳು ಹೇಳ್ತಾವೆ ಮಕ್ಕಳು ಓದೊಂಗಿಲ್ಲ ಏನು ಇಲ್ಲ ಬರೀ ಆಟ ಆಡ್ತಾನ್ನೆ ಮೈಯೆಲ್ಲ ಮೈ ಗಲೀಜು ಮಾಡ್ಕೊಂಡು ಬರ್ತಾನೆ ಇಲ್ಲರಿ ದಿನ ಮನೀಗೆ ಬರ್ತಾನಾ ಇಲ್ಲರಿ

ಹಾಂ ಹಾಂ ಈಗ ಎಲ್ಲ ಬರ್ತಾನೆ ರೀ ಆಯ್ತು ಇವಾಗ ಊಟ ಆಯಿತು ಮತ್ತೆ ಅಂದ್ರು ಹೊರಗೆ ಹೋದರು ಉಲ್ಟಾ ಬರೊಲ್ಲ ರೀ ಕ್ಲಾಸಿಗೆ ಮತ್ತೆ ನಾವು ಕರದೇವಿ ಅಂಜಿಸಿಕೊಂಡ್ವಿ ಅಂದ್ರೆ ಬರೀ ಅಳಕೋತ ಕುಂತು ಬಿಡ್ತಾನೆ ಬರೀ ಇಲ್ಲ ಹೊಡಿತೇವೆ ರೀ ನಾಳೆಗೆ ಮತ್ತೆ ಏನಾನ ಆಯಿತು ಅಂದ್ರೆ ಮತ್ತೆ ನಮ್ಮ ಮಕ್ಳಿಗೆ ನೀವು ಯಾಕೆ ಹೊಡಿತೀರಿ ನಾವೇ ಹೊಡೆಯಲ್ಲಾ ಅಂತಂದ್ರೆ ನಾವೇನು ಮಾಡ್ಬೇಕು ರೀ ಹಾಂ ರೀ ಹೌದು ರೀ ಹಾಂ ಹಾಂ ನಾಳೆ ಬರ್ರಿ ನೀವು ಬಂದು ದಿವಸ ಮಾತಾಡ್ರಿ ಅವ್ರನ್ನು ಹ್ಞೂ ಹಾಂ ಹಾಂ